ಹಲೋ ಮೇಡಮ್ ನಮಸ್ತೆ ನಾವು ಚೈತ್ರಾ ಸ್ಕೂಲ್ನಿಂದ ಮಾತಾಡ್ತಾ ಇದ್ದೀವಿ ಹಾಂ ಮಕ್ಕಳಿಗೆ ಸ್ಪೋರ್ಟ್ಸ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಹಾಂ ನಿಮ್ಮ ಮಗನ್ನ ಮಂಡೇಯಿಂದ ಮೇಡಮ್ ಮಂಡೇಯಿಂದ ಮಂಡೇಯಿಂದ ಹಾಂ ಬೆಳಿಗ್ಗೆ ಶಾರ್ಪೂ ಏಯ್ಟ್ ಓ ಕ್ಲಾಕ್ ಅಂದ್ರೆ ಅಲ್ಲಿ ಇರಬೇಕು ಹಾಂ ಸ್ಪೋರ್ಟ್ಸ್ ಯುನಿಫಾರ್ಮ ಮತ್ತು ಸ್ನಾಕ್ಸ್ ಹಾಂ ಟಿಫಿನ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು ಮೇಡಮ್ ಹಾಂ ಒಂದು ಟಿಫಿನ್ ಒಂದು ಲಂಚ್ ಟು ಬಾಕ್ಸು ಕೊಟ್ಟು ಕಳಿಸ್ರಿ ಫ್ರುಟ್ಸ್ ಕೊಟ್ಟು ಕಳಿಸ್ರಿ ಆಮೇಲೆ ವಾಟ್ರ್ ಬಾಟಲ್ ಇನಿಫಾರ್ಮ್ ಸ್ಪೋರ್ಟ್ಸ್ ಇನಿಫಾರ್ಮ ಮೇಡಮ್ ಇಲ್ಲಿಲ್ಲ ಕಲ್ಲರ್ ಅಲೋ ಇಲ್ಲ ಮೇಡಮ್ ಸ್ಪೋರ್ಟ್ಸ್ ಇನಿಫಾರ್ಮ್ ಕೊಟ್ಟಿದ್ದೀವಲ್ಲ ಅವುನವೇ ಹಾಕಿ ಕಳಿಸ್ಬೇಕು ಹಾಂ ಹಾಂ ಮತ್ತು ನಾವು ಇಲ್ಲೆಲ್ಲ ಗ್ಲುಕೋಸ ಜ್ಯೂಸ್ ಅವೆಲ್ಲ ಸ್ಕೂಲ್ನಿಂದಲೇ ಕೊಡ್ತಾ ಇದೀವಿ ಹಾಂ ಸ್ಕೂಲ್ನಿಂದ ಕೊಡ್ತಾ ಇದ್ದೀವಿ ಆಮೇಲೆ ಹ್ಯಾಂಡ್ ಗ್ಲೌಸು ಆಮೇಲೆ ಶೂಸ್ಗೇ ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ಬರ್ಬೇಕು ಮೇಡಮ್ ಅದನ್ನೆಲ್ಲ ಮಕ್ಳಿಗೆ ಹೇಳಿ ಹಾಂ ಅದನ್ನೆಲ್ಲ ಹೇಳಿ ಮಕ್ಕಳಿಗೆ ಆಮೇಲೆ ಬಿಡೋದು ಯೋ ಸಂಜೆ ಐದು ಗಂಟೆ ಆಗುತ್ತೆ ಹಾಂ ಕೋಚ್ ಸ್ಪೋರ್ಟ್ಸ್ ಕೋಚ್ ಅದು ಎಲ್ಲರು ಬಂದಿರ್ತಾರೆ ಅದಕ್ಕೆ ಹಾಂ ಹಾಂ ಹಾಂ ಫೈವ್ ಓ ಕ್ಲಾಕಿಗೆಲ್ಲ ಇಲ್ಲ ಸ್ಕೂಲ್ ಬಸ್ ಡ್ರಾಪ್ ಮಾಡುತ್ತೆ ನಿಮಗೆ ಹಾಂ ಹೇಳಿ ಹಾಂ ಹೇಳಿ ಹಾಂ ಹಾಂ ಸ್ಕೂಲ್ ಬಸ್ಸಿಂದ ಕಳಿಸೊ ವ್ಯವಸ್ಥೆ ಮಾಡ್ತೇವೆರಿ ಮಕ್ಕಳಿಗೆ ಆಮೇಲೆ ಮತ್ತೆ ಮಾರ್ಚ್ನಲ್ಲಿ ಮತ್ತೆ ಕ್ರಿಕೆಟಿಂದ ಮತ್ತೆ ಟೀಮ್ ಸೆಲೆಕ್ಷನ್ ಇರುತ್ತೆ ಮತ್ತೆ ಆವಾಗ ಹಾಂ ಆವಾಗ ಒಂದು ಫಿಫ್ಟೀನ್ ಡೇಸ್ ಇರುತ್ತೆ ಹಾಂ ಓಕೆ ರಿ ಹಾಂ ನಮಸ್ತೆ ಹಾಂ ನಾ ಹಾಂ ಡೈರಿ ಒಳಗೆ ಬರೆದು ಕಳಿಸ್ತೀವಿ ಮೇಡಮ್ ಹಾಂ ಓಕೆ ಟ್ಯಾಂಕ್ ಯು ಮೇಡಮ್